ಹೌದು ನಮ್ಮಲ್ಲಿ ಬಹಳಷ್ಟು ವಿಶೇಷ ಪ್ರತಿಭೆಗಳಿವೆ ಕೌಶಲ್ಯಗಳಿವೆ ಅವುಗಳನ್ನು ಹೇಗೆ ಬಲಸ್ಕೋಬೇಕು ಅಂತ ನಮಗೆ ಚಿಕ್ಕ ವಯಸ್ಸಿಂದ ಅಷ್ಟಾಗಿ ತಿಳಿದಿರ್ಲಿಲ್ಲ ಏನು ಮಾಡೋಕಾಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಹಳ್ಳಿಯಲ್ಲಿ ಬೆಳೆದಿದ್ದು ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿ ಜೀವನಕ್ಕೆ ಅನುಸರಿಸ್ಕೊಂಡ್ಬಿಟ್ಟು ನಮಗೆ ಡ್ಯಾನ್ಸ್ ಮಾಡಬೇಕು ಅಡುಗೆ ಮಾಡಬೇಕು ಮತ್ತು ಬೇರೆ ಬೇರೆ ಊರುಗಳಿಗ್ಹೋಗ್ಬೇಕು ದೇವಸ್ಥಾನಗಳ್ನ ನೋಡಬೇಕು ಈ ರೀತಿ ಎಲ್ಲ ಆಸೆಗಳಿತ್ತು ಆದರೆ ಎಲ್ಲ ಆಸೆಗಳು ನಡೆಸ್ಕೊಳೋಕ್ಕೆ ಆಗಲೇ ಇಲ್ಲ ಯಾಕಂದ್ರೆ ಅಷ್ಟು ಅವ್ಕಾಶಗಳಿರಲಿಲ್ಲ ಹಳ್ಳಿಯಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಳ್ಳಿ ಮಕ್ಕಳು ಮನೆಯಿಂದ ಹೆಣ್ಣು ಮಕ್ಳು ಅದರಲ್ಲೂ ಹೆಣ್ಣುಮಕ್ಳು ಮನೆಯಿಂದ ಈಚೆ ಬರೋಕೆ ಬಿಡ್ತಿರಲಿಲ್ಲ ಎಷ್ಟೇ ವಿಶೇಷವಾದ ಪ್ರತಿಭೆಗಳಿರಲಿ ಪ್ರತಿಭೆ ನಮ್ಮಲ್ಲಿ ಇದ್ರೂ ಅದನ್ನ ವ್ಯಕ್ತಪಡಿಸೋಕೆ ನಮ್ಗಳ ಕೈಯಲ್ಲಿ ಆಗ್ತನೇ ಇರಲಿಲ್ಲ ಓದಬೇಕು ಅನ್ನೋ ಆಸೆ ವಿಪರೀತ ಇತ್ತು ಆದರೆ ಪುಸ್ತಕಗಳ್ನ ಹೆಚ್ಚಾಗಿ ಹಳ್ಳಿ ಜನ ವ್ಯವಸಾಯಗಾರರು ಅವ್ರಿಗೆ ವ್ಯ ಸಂಬಳಗಾರರ ರೀತಿ ಹೆಚ್ಚಾಗಿ ಪುಸ್ತಕಗಳ್ನ ತಂದುಕೊಡೋಕೆ ಅವ್ರ ಕೈಯಲ್ಲಿ ಆಗ್ತಿರಲಿಲ್ಲ ಯಾವುದೋ ಒಂದೋ ಎರಡೋ ಪುಸ್ತಕ ತಂದುಕೊಡ್ತಿದ್ರು ಅಷ್ಟು ಅದೇ ಪುಸ್ತಕಗಳನ್ನೇ ನಾವು ಓದ್ತಾಯಿದ್ವಿ ನನಗಂತೂ ದಿನಪತ್ರಿಕೆಯನ್ನು ಓದಬೇಕು ಅಂತ ಬಹಳ ಹುಚ್ಚಿತ್ತು ಸುಧಾ ಪ್ರಜಾಮತ ಮತ್ತು ತರಂಗ ಈ ರೀತಿ ಎಲ್ಲ ಪತ್ರಿಕೆಗಳು ಇರ್ತಿತ್ತು ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ತರಿಸ್ತಿದ್ರು ಹೋಗಿ ಅವ್ರನ್ನು ಕಾಡಿ ಬೇಡಿ ಪ್ಲೀಸ್ ದಯವಿಟ್ಟು ನಮಗೆ ಕೊಡಿ ನಾವು ಓದಬೇಕು ಅಂತ ಕೇಳ್ತಿದ್ದೆ ಅವ್ರ ಮನೆಯವರೆಲ್ಲ ಓದಾಯ್ತ ಅಂತ ತಿಳ್ಕೊಂಡು ಆಮೇಲೆ ಅದ್ನ ಇಸ್ಕೊಂಡು ಓದ್ತಾಯಿದ್ದೆ ಓದೋದು ವಿಪರೀತ ಹುಚ್ಚು ನಂಗೆ ನಮ್ಮಲ್ಲಿ ಅಂಥ ಪ್ರತಿಭೆ ಬರಿಬೇಕು ಅನ್ನೋದು ಆಸೆ ಇತ್ತು ಆದರೆ ಹೇಗೆ ಬರಿಬೇಕು ಯಾವ ರೀತಿ ಬರಿಬೇಕು ಅದನ್ನು ಮಾಡೊಕ್ಕಾಗ್ತಿರ್ಲಿಲ್ಲ ಹಾಗೇ ಬೆಳಿತಾ ಬೆಳಿತಾ ನಾವು ಒಂದರಿಂದ ಐದನೇ ತರಗತಿ ತನಕ ಓದಿ ಮತ್ತು ಹೈಸ್ಕೂಲಿಗೆ ಸೇರಿಕೊಂಡ್ವಿ ಹೈಸ್ಕೂಲಿನಲ್ಲಿ ಡ್ಯಾನ್ಸು ಡ್ರಾಮಾ ನಾ ಇದನ್ನೆಲ್ಲ ಕಲಿಸ್ತಾಯಿದ್ದರು ಆದರೆ ಅದರಲ್ಲೆಲ್ಲ ವಿಪರೀತ ಆಸಕ್ತಿ ಆದರಲ್ಲಿ ಅವಕಾಶಗಳು ನಮಗೆ ಬಹಳಾ ಕಮ್ಮಿಯಿರ್ತಿತ್ತು ನಮ್ಮ ನಮ್ಮಲ್ಲಿದ್ದಂಥ ಪ್ರತಿಭೆಯ ನಾವೇ ಕೊಂದುಕೊಳ್ತಾಯಿದ್ವಿ ಅದು ಹೇಗೆ ಅಂದರೆ ನಮಗೆ ಡ್ಯಾನ್ಸ್ ಮಾಡಬೇಕು ಅಂತ ಆಸೆ ಇತ್ತು ಆದರೆ ಅದ್ನ ಹೇಳಿಕೊಡೋಕೆ ಯಾರು ಇರ್ತಿರಲಿಲ್ಲ ಮತ್ತು ಆಗಿನ ಕಾಲ್ದಲ್ಲಿ ಹೆಣ್ಣುಮಕ್ಳು ಡ್ಯಾನ್ಸ್ ಮಾಡ್ತಾರೆ ಅಂದರೆ ಅದನ್ನು ಇಷ್ಟನೇ ಪಡ್ತಿರಲಿಲ್ಲ ಯಾರೂ ಯಾಕೆ ಅಂತ ನನಗ್ ಇವತ್ತಿನ ತನ್ಕ ಅರ್ಥ ಆಗ್ತಿಲ್ಲ ಆದರೆ ಇವತ್ತಿನ ಜನ್ರೇಶನ್ನಲ್ಲಿ ಹೆಣ್ಮಕ್ಕಳನ್ನ ತುಂಬ ಚೆನ್ನಾಗ್ ಬೆಳೆಸ್ತಾರೆ ಅವ್ರ ಆಸೆ ಆಕಾಂಕ್ಷೆಗಳೆಲ್ಲ ಏನಿದೆ ಅದನ್ನೆಲ್ಲ ಕೇಳಿಕೊಂಡು ತಿಳ್ಕೊಂಡು ಅವ್ರಿಗೆ ಡ್ಯಾನ್ಸಿಗೆ ಸೇರ್ಕೊಬೇಕಾ ಡ್ಯಾನ್ಸ್ ಕ್ಲಾಸಿಗೆ ತಗೊಂಡೋಗಿ ಹಾಕಿ ಸೇರಿಸ್ತಾರೆ ಮತ್ತು ಪೇಂಟಿಂಗ್ಸ್ ಬೇಕಾ ಅದೂ ಕರ್ಕೊಂಡ್ಹೋಗಿ ಸೇರಿಸ್ತಾರೆ ಅಷ್ಟೇ ಅಲ್ಲ ಬರವಣಿಗೆ ಬರ ಬರ ಬ ಸಾಹಿತಿಗಳು ಅಂಥವ್ರೆಲ್ಲ ಇರ್ತಾರೆ ಅವರು ಬರಿಯೋದಕ್ಕೆ ಪ್ರೋತ್ಸಾಹನ ಇವತ್ತಿನ ಕಾಲದಲ್ಲಿ ಕೊಡ್ತಾರೆ ಆದರೆ ಆವಾಗ ಅಷ್ಟು ಅವಕಾಶಗಳು ಹೆಣ್ಣುಮಕ್ಳಿಗೆ ಇರ್ತಾನೆ ಇರಲಿಲ್ಲ ಆದರೂ ನಾವು ಅದನ್ನೆಲ್ಲ ಕೊಂದುಕೊಳ್ಳಿಲ್ಲ ನಮ್ಮಲ್ಲಿ ಮನಸ್ಸಲ್ಲೇ ಇಟ್ರೂ ಒಂದು ಸಣ್ಣ ಪೇಪರ್ ಇಟ್ಕೊಂಡು ಅದ್ರಮೇಲೆ ಏನಾದ್ರು ಬರೆಯೋದು ಚಿತ್ರ ಬರೆಯೋದು ರಂಗೋಲಿ ಹಾಕೋದು ರಂಗೋಲಿ ಹಾಕೋದಂತೂ ಬಹಳ ವಿಶೇಷವಾಗಿರ್ತಿತ್ತು ಹಿಂದಿನ ಕಾಲದಲ್ಲಿ ಇದ್ದ ಟೈಮ್ ಇವತ್ತಿನ ಹಾಗೆ ಮೊಬೈಲ್ ಆಗಲೀ ಟಿವಿ ಆಗಲೀ ಏನೂ ಅಷ್ಟೊಂದಿರ್ತಿರಲಿಲ್ಲ ರಂಗೋಲಿ ಬಿಡಿಸೋದು ಅಕ್ಕಪಕ್ಕದ ಮನೆಯವ್ರಲ್ಲಿ ಯಾರು ಮನೆ ಬಾಗಿಲಲ್ಲಿ ಯಾವ ರೀತಿ ರಂಗೋಲಿ ಬಿಡಿಸಿರ್ತಾರೆ ಅದನ್ನು ನೋಡೋದು ಅದೇ ರೀತಿ ಮನೆಯಲ್ಲಿ ಬಂದು ಕೂತ್ಕೊಂಡು ಬಳಪ ಹಿಡ್ಕೊಂಡು ಅದರಲ್ಲಿ ಬಿಡಿಸೋದು ಈ ರೀತಿ ಮಾಡ್ತಾ ಮಾಡ್ತಾ ಮಾಡ್ತಾ ನಾವು ವಿ ಹೆಚ್ಚು ಹೆಚ್ಚು ರಂಗೋಲಿಗಳ್ನ ಕಲೀಲಿಕ್ಕೆ ಅವಕಾಶಗಳು ಸಿಗ್ತು ಅದ್ರ ಜೊತೆ ಅಡುಗೆ ಮಾಡೋದು ಚಿಕ್ಕ ವಯಸ್ಸಲ್ಲೇ ನಮ್ಮ ಅಮ್ಮ ಯಾವುದಾದ್ರೂ ಊರಿಗೆ ಹೋಗ್ಬೇ ಹೋದರೆ ನಾವು ಅಡುಗೆ ಮಾಡೋದನ್ನು ಅಭ್ಯಾಸ ಮಾಡ್ಕೋತಾಯಿದ್ವಿ ಅವ್ರು ಮಾಡೋದನ್ನು ನೋಡಿ ತಿಳಿತಾಯಿದ್ವಿ ಮತ್ತು ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಈ ರೀತಿ ಅತ್ತೆ ಸೋದರತ್ತೆ ಎಲ್ಲರೂ ಇರ್ತಿದ್ದರು ಅಲ್ವಾ ಅವರೆಲ್ಲ ಅಡುಗೆ ಮಾಡ್ತಿದ್ದರು ಅದನ್ನೆಲ್ಲ ನೋಡಿ ನಾವು ಕಲಿತ್ಕೊಳ್ತಾಯಿದ್ವಿ ನಮ್ಮಲ್ಲಿ ನನಗಂತೂ ಅಡುಗೆ ಮಾಡೋ ಹುಚ್ಚು ಬಹಳಾ ಇತ್ತು ಮತ್ತು ದಿನ ಏನಾದರೂ ಒಂದು ಹೊಸ ಹೊಸ ರೀತಿದು ಅಡುಗೆ ಮಾಡಬೇಕು ಅದು ಒಂದು ನನ್ನ ಒಂದು ಕೌಶಲ್ಯ ಅಂತಲೇ ನಾನು ಇವತ್ತಿನ ತನ್ಕ ಅನ್ಕೊತೀನಿ ಇವತ್ತಿನ ದಿನ ಕೂಡ ನಾನು ನನ್ನ ಗಂಡ ಮಗಳಿಗೆ ವಿಧ ವಿಧವಾದ ಅಡುಗೆ ಮಾಡಿ ಅವ್ರಿಗೆ ಏನು ಇಷ್ಟ ಅದನ್ನು ತಿಳ್ಕೊಂಡು ಅದನ್ನು ಯಾವ್ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಯಾವ್ಯಾವ ಪದಾರ್ಥ ಹಾಕಿದ್ರೆ ಏನು ಚೆನ್ನಾಗಿ ಆಗುತ್ತೆ ಅದನ್ನೆಲ್ಲ ತಿಳ್ಕೊಂಡು ನಾನು ಇವತ್ತಿನವರ್ಗು ಅದನ್ನು ನಡೆಸ್ಕೊಂಡ್ ಹೋಗ್ತಾಯಿದೀನಿ ಹಾಗೇ ನನ್ನ ಸ್ನೇಹಿತರು ನಮ್ಮ ಮನೇಗೆ ಬಂದಾಗ ಅವ್ರಿಗೆ ಏ ನನಗಿದು ತುಂಬ ಚೆನ್ನಾಗ್ ಬರುತ್ತೆ ನಾನಿದನ್ನು ಮಾಡ್ಕೊಡ್ತೀನಿ ನೀನು ತಿನ್ನು ಅಂತ ಹೇಳಿ ಹೊಸ ಹೊಸ ರೀತಿಯ ಅಡುಗೆಗಳ್ನ ಮಾಡಿ ಬಡಿಸ್ತಾಯಿದ್ದೆ ನಾನು ಇದು ಕೂಡ ನನ್ನ ಒಂದು ಪ್ರತಿಭೆ ಅಥ್ವಾ ಕೌಶಲ್ಯ ಅಂತಲೇ ಹೇಳ್ಬೋದು ಮತ್ತು ಆಟ ಸ್ಪೋರ್ಟ್ಸ್ ಅಂದರೆ ಬಹಳ ಇಷ್ಟ ಚಿಕ್ಕ ವಯಸ್ಸಿನಿಂದಲೂ ಕೊಕ್ಕೋ ಕಬಡ್ಡಿ ತ್ರೋಬಾಲ್ ವಾಲಿಬಾಲ್ ಹಗ್ಗ ಹಗ್ಗ ಎಳೆಯೊದು ಹಗ್ಗ ಜಿಗಿತಾ ಮತ್ತು ಸ್ಕಿಪ್ಪಿಂಗು ಇಂಥದೆಲ್ಲಾ ರಿಂಗ್ ಆಟ ಆಡೋದು ಮತ್ತು ಆಣೆ ಕಲ್ಲು ಈ ಇವತ್ತಿನ ಮಕ್ಳಿಗಂತೂ ಇದೆಲ್ಲಾ ತಿಳಿದೇ ಇಲ್ಲ ಅಂತಲೇ ಹೇಳ್ತೀನಿ ನಾನು ಆಣೆ ಕಲ್ಲು ಅದು ಐದು ಕಲ್ಲುಗಳ್ನ ಇಟ್ಕೊಂಡು ಆಟ ಆಡೋವಂಥದ್ದು ಬಹಳ ಚೆನ್ನಾಗಿರ್ತಿತ್ತು ಮತ್ತು ಗೋಲಿ ಗೋಲಿ ಆಟ ಅಂತೂ ಬಹಳ ಚೆನ್ನಾಗಿರ್ತಿತ್ತು ಮತ್ತು ಬಣ್ಣ ಬಣ್ಣದ ಗೋಲಿಗಳನ್ನು ಸಂಗ್ರಹಣೆ ಮಾಡೋದು ಆಗ ಇದನ್ನೆಲ್ಲ ನಾವು ಮಾಡ್ತಾಯಿದ್ವಿ ಆದರೆ ಇವತ್ತಿನ ಮಕ್ಳಿಗೆ ಗೋಲಿ ಅಂದರೇನು ಅಂತಲೇ ಖಂಡಿತವಾಗಲೂ ಗೊತ್ತಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಹೇಳ್ತೀನಿ ಮತ್ತು ಕಬಡ್ಡಿ ಇವತ್ತು ಇವತ್ತು ಬ್ ಜನ ಬರೀ ಕ್ರಿಕೇಟು ಕ್ರಿಕೇಟು ಅಂತಾರೆ ಆದರೆ ಕಬಡ್ಡಿ ಆಡೋದು ಭಾಳ ವಿಶೇಷವಾಗಿತ್ತು ಆವಾಗಿನ ಕಾಲದಲ್ಲಿ ಹೆಣ್ಣುಮಕ್ಳು ಗಂಡುಮಕ್ಳು ಅಂತಿರಲಿಲ್ಲ ನಾವು ಸ್ಕೂಲಿಗೆ ಹೋದಾಗ ಅಲ್ಲಿ ಕೂತ್ಕೊಂಡು ವಾ ಎಲ್ಲರೂ ಸೇರಿಕೊಂಡು ಹ್ ನಾಲ್ಕು ಗಂಟೆ ನಂತರ ಕಬಡ್ಡಿ ಆಡೋದು ಇದು ನಮ್ಮ ನಮ್ಮ ಪ್ರತಿಭೆಗಳನ್ನು ತೋರಿಸ್ಕೊಳ್ಳಿಕ್ಕೆ ನಂಗೆ ಇಂಥ ಅವಕಾಶಗಳು ಆವಾಗ ಸ್ ಶಾಲೆಗಳಲ್ಲಿ ಸಿಗ್ತಾಯಿತ್ತು ಮತ್ತು ಇನ್ನು ಹೇಳಬೇಕು ಅಂದರೆ ಮತ್ತು ವಿಧ ವಿಧವಾದ ಬಟ್ಟೆ ಹೊಲಿಯೋದು ಕೈ ಹೊಲಿಗೆ ಹಾಕೋದು ಅದಂತೂ ಇವತ್ತಿನ ಎಲ್ಲರೂ ಮಾಡ್ತಾರೆ ಮತ್ತು ಚೂಡಿದಾರ್ ಹೊಲಿಯೋದು ಮತ್ತು ಬ್ಲೌಸ್ ಹೊಲಿಯೋದು ಇಂಥದ್ನೆಲ್ಲ ಮಾಡ್ತಾ ಮಾಡ್ತಾ ಇರುವಾಗ ಮತ್ತು ಕಸೂತಿ ಕೆಲಸ ಬಹಳ ವಿಶೇಷವಾಗಿ ಕಸೂತಿ ಕೆಲಸ ಕಸೂತಿ ಅಂದರೆ ದಾರ ತರೋದು ಅದನ್ನು ತರಲಿಕ್ಕೆ ಹೋಗಿ ಬಹಳ ಚೆನ್ನಾಗಿರ್ತಿತ್ತು ಬೇರೆ ಊರಿಗೆ ಹೋಗಿ ಅಲ್ಲಿಂದ ತಂದು ಸೂಜಿ ದಾರ ಎಲ್ಲ ತಂದು ಬಟ್ಟೆ ಇಟ್ಕೊಂಡು ಅದ್ರಮೇಲೆ ಕಸೂತಿ ಮಾಡೋದು ದಿಂಬುಗಳ ಮೇಲೆ ದಿಂಬಿನ ಕವರುಗಳ್ಮೇಲೆ ಮತ್ತು ಬೆಡ್ಶೀಟುಗಳ್ಮೇಲೆ ಮತ್ತು ಬ್ಲೌಸುಗಳ್ಮೇಲೆ ಮತ್ತು ಮನೆಯಲ್ಲೇನಾದರೂ ಚಿಕ್ಕಮಕ್ಳಿದ್ರೆ ಆ ಚಿಕ್ಕಮಕ್ಳ ಬಟ್ಟೆ ಮೇಲೂ ಕಸೂತಿ ಹಾಕೋದು ಭಾಳ ಚೆನ್ನಾಗಿರ್ತಿತ್ತು ಮತ್ತು ಹೊಲಿಗೆ ಹಾಕೋದು ವಿಶೇಷವಾಗಂತೂ ನನಗೆ ತಿಳಿದಿರೋ ಮಟ್ಟಿಗೆ ಹೊಲಿಗೆ ಟೈಲರಿಂಗ್ ಅನ್ನೋದು ಬಹಳ ಚಿಕ್ಕ ವಯಸ್ಸಿನಿಂದ ಎಲ್ಲ ಹೆಣ್ಣುಮಗಳು ಸಾಮಾನ್ಯವಾಗಿ ಎಲ್ಲ ಊರಲ್ಲೂ ಹೇಳಿಕೊಡ್ತಾಯಿರ್ತಾರೆ ನಾವು ನಾನೂ ಕೂಡ ಒಂದು ಒಂದು ತರಬೇತಿಗೆ ಸೇರಿಕೊಂಡಿದ್ದೆ ಅಲ್ಲಿ ಯಾರೋ ಒಬ್ಬರು ತಾತಪ್ಪ ಹೇಳಿಕೊಡ್ತಾಯಿದ್ರು ನಮ್ಮೂರಲ್ಲಿ ಇದ್ದಿದ್ದೇ ಒಬ್ಬ ಟೈಲರ್ ಆ ಟೈಲರು ಅಲ್ಲಿ ಹೆಣ್ಣುಮಕ್ಳಿಗೆ ಸಂಜೆ ಟೈಮಲ್ಲಿ ಹೇಳಿಕೊಡೋರು ನಾನು ಅಲ್ಲಿಗೆ ಹೋಗ್ತಾಯಿದ್ದೆ ನಮ್ಮ ಅಕ್ಕಪಕ್ಕದ ಮನೆಯವರು ಹೋಗ್ತಾಯಿದ್ದರು ಚಿಕ್ಕಮ್ಮ ದೊಡ್ಡಮ್ಮ ಇವರೆಲ್ಲರೂ ಹೋಗ್ತಾಯಿದ್ದರು ನಾನು ಅವ್ರ ಜೊತೆ ಹೋಗಿ ಹೊಲಿಗೆ ಅದನ್ನು ಕಲಿತಾಯಿದ್ದೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಅದು ಏನೋ ಏನೋ ಒಂದು ಅವ್ರು ಯಾರೋ ಚೆನ್ನಾಗ್ ಹಾಕಿದ್ರು ಹೊಲಿಗೆ ಅಂದರೆ ಅಲ್ಲಾ ಇನ್ನೂ ಚೆನ್ನಾಗ್ ಹಾಕಬೇಕು ಇನ್ನು ಯಾರೋ ಚೆನ್ನಾಗ್ ಹಾಕಿದ್ರೆ ಅವರಿಗಿಂತ ಚೆನ್ನಾಗ್ ಹಾಕಬೇಕು ಅನ್ನೋದು ಈ ರೀತಿ ಒಂಥರ ಕಾಂಪಿಟೇಷನ್ ಅದು ನಿಜವಾಗ್ಲೂ ಹೇಳಬೇಕು ಅಂದರೆ ಅದು ಕಾಂಪಿಟೇಷನ್ ಅಂತಲೇ ತಿಳ್ಕೊಂಡು ಹೊಲಿಗೆ ಹಾಕೋದನ್ನು ಕಲಿತಾಯಿದ್ವಿ ಮತ್ತು ಹೊಲಿಯೋದು ಒಬ್ಬರು ಬ್ಲೌಸ್ ಹೊಲಿದ್ರೆ ಅವರೊಂದು ರವಿಕೆ ಹೊಲಿದ್ರೆ ಅದಕ್ಕಿಂತ ಚೆನ್ನಾಗಿರೋ ರವಿಕೆ ಹೊಲಿಬೇಕು ಉದ್ದ ತೋಳಿಂದು ಮತ್ತು ನೆಟ್ ಹಾಕಿ ಹೊಲಿಯೋವಂಥದ್ದು ಮತ್ತು ಡಿಸೈನ್ ಡಿಸೈನ್ ಮಾಡೋದು ಹೊಲಿಗೆಗಳಲ್ಲಿ ಈ ರೀತಿ ಟೈಲರಿಂಗಲ್ಲಿ ಡಿಸೈನ್ ಡಿಸೈನ್ ಮಾಡಿ ಹೊಲಿಗೆ ಹಾಕೋದು ಇಂಥದ್ದನ್ನೆಲ್ಲ ನಾನು ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ ಆವಾ ಆವಾಗ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ನಮ್ಮ ಮನೆಲ್ಲೊಂದು ಪುಟ್ಟ ಮಗು ಇತ್ತು ನಮ್ಮ ಅಣ್ಣನ್ ಮಗು ಆ ಮಗುವಿಗೆ ಚಿತ್ರ ವಿಚಿತ್ರವಾದಂಥ ಬಟ್ಟೆಗಳು ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಯಾರು ಹೊಲಿದಿದ್ದು ಅಂತ ಕೇಳಬೇಕು ಅಷ್ಟು ಪ್ರತಿಭೆ ನಮ್ಮಲ್ಲಿತ್ತು ಅದನ್ನು ಹೊಲಿದು ನಾನು ಹಾಕೊಡ್ತಾಯಿದ್ದೆ ಆ ಮಗುವಿಗೆ ಮಗು ಹಾಕ್ಕೊಂಡು ಶಾಲೆಗೆ ಹೋದಾಗ ಯಾರಮ್ಮ ಹೊಲಿದಿದ್ದು ಅಂತ ಕೇಳಿದಾಗ ನಮ್ಮ ಅತ್ತೆ ಹೀಗೆ ಹೊಲ್ಕೊಟ್ಟಿದ್ದು ಅಂತ ಆ ಮಗು ಹೇಳ್ತಾಯಿತ್ತು ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಆ ಬಟ್ಟೆಗಳೆಲ್ಲ ಇವತ್ತಿಗೂ ನಮಗೆ ಅದನ್ನೆಲ್ಲ ಯಾ ಅವರು ಊರುಗಳಿಗೆ ಹೋದಾಗ ಅದೆಲ್ಲ ಸಂಗ್ರಹ ಮಾಡಿಟ್ಕೊಂಡು ನೋಡಬೇಕು ಅನ್ನೋ ಆಸೆ ಆಸೆ ಬಹಳ ಇದೆ ಮತ್ತು ನಾನು ಹಾಕ್ತಾ ಇದ್ದಂಥ ರಂಗೋಲಿ ಪುಸ್ತಕ ಅದನ್ನೆಲ್ಲ ಒಂದು ಪುಸ್ತಕ ಮಾಡಿಟ್ಕೊಂಡು ಯಾರು ರಂಗೋಲಿ ಹಾಕಿದ್ರು ಮತ್ತು ಅದನ್ನು ನೋಡ್ಕೊಳ್ಳೋದು ಮನೆಯಲ್ಲಿ ಬಂದು ಬಿಡಿಸೋದು ಆ ಪುಸ್ತಕದಲ್ಲಿ ಮತ್ತು ಅದನ್ನು ಅನುಕರಣೆ ಮಾಡಿ ಬರೆದಿಟ್ಕೋ ಇಟ್ಕೊಳೋದು ಭಾಳ ಇಷ್ಟ ಆಗ್ತಿತ್ತು ಮತ್ತು ಪೆಪ್ ಪೇಪರ್ ಕಟಿಂಗ್ಸು ಪ ವ ವ ವೃತ್ತಪತ್ರಿಕೆಗಳಲ್ಲಿ ದಿನನಿತ್ಯದ ವೃತ್ತಪತ್ರಿಕೆಗಳಲ್ಲಿ ಬರ್ತಾಯಿದ್ದಂತಹ ಕೆಲವೊಂದು ವಿಚಾರಗಳು ಅ ಅದು ಅದನ್ನು ತುಂಬ ಒಳ್ಳೆಯ ವಿಚಾರಗಳು ವಿದ್ಯೆಗೆ ಸಂಬಂಧಪಟ್ಟಿದ್ದಾಗ್ಬೋದು ಮತ್ತು ಕ್ರೀಡೆಗೆ ಸಂಬಂಧಪಟ್ಟಿದ್ದಾಗ್ಬೋದು ಅಥ್ವಾ ಕೌಶಲ್ಯಕ್ಕೆ ಸಂಬಂಧಪಟ್ಟಿದ್ದಾಗ್ಬೋದು ಅಥ್ವಾ ಮುಂದುವರೆದ ಟೆಕ್ನಿಕಲ್ಲಾಗಿ ಮುಂದುವರೆದಿರುವಂಥ ಕೆಲವೊಂದು ವಿಚಾರಗಳಿರ್ಬೋದು ಅಂಥದೊಂದು ಮತ್ತು ಆರೋಗ್ಯದ ಬಗ್ಗೆ ಇರ್ತಕ್ಕಂಥ ಮಾಹಿತಿಗಳು ಬರ್ತಾಯಿತ್ತು ದಿನ ದಿನಪತ್ರಿಕೆಗಳಲ್ಲಿ ಅದನ್ನು ದಿನಪತ್ರಿಕೆಗಳಲ್ಲಿ ಅದನ್ನೆಲ್ಲ ನಾವು ಕಟ್ಮಾಡಿಟ್ಕೊಂಡು ಅದನ್ನು ನೀಟಾಗಿ ಒಂದೊಂದನ್ನೆಲ್ಲ ಜೋಡಿಸ್ಕೊಂಡಿಟ್ಕೊತಾಯಿದ್ವಿ ಮತ್ತು ಸಿನಿಮಾದ ಬಗ್ಗೆ ಸಿನಿಮಾದ ಬಗ್ಗೆ ವೃತ್ತಪತ್ರಿಕೆಗಳಲ್ಲಿ ಬಹಳ ಬರ್ತಾಯಿತ್ತು ಅದನ್ನು ಪ್ರತಿ ಶುಕ್ರವಾರ ಅದನ್ನೆಲ್ಲ ಕಟ್ ಮಾಡ್ಕೊಳೋದು ಇಟ್ಕೊಳೋದು ಮತ್ತು ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂದರೆ ಕಾಯಿನ್ ಕಲೆಕ್ಟ್ ಮಾಡೋದು ಒಂದು ಪೈಸಾ ಎರಡು ಪೈಸಾ ತುಂಬ ನಮ್ಮ ಹಳೆ ಕಾಲದಲ್ಲಿ ತಾತ ಮುತ್ತಾತನ ಕಾಲದಲ್ಲಿ ಇದ್ದಂಥ ಕಾಯಿನ್ನುಗಳು ಯಾರ್ಯಾರ ಮನೇಲಿದೆ ಯಾವ ಊರಿಗೆ ಹೋದಾಗ ಯಾವ ನೆಂಟರ ಮನೆಗೋದಾಗ ಅವ್ರ ಮನೇಲಿ ಏನಾದರೂ ಇದ್ದರೆ ಕೊಡಿ ದಯವಿಟ್ಟು ನಮಗೆ ಇದು ಇದು ಭಾಳ ಇಷ್ಟ ನನಗೆ ನಾನಿದನ್ನು ಅದು ಇಟ್ಕೊಬೇಕು ನಾನು ಅಂತ್ಹೇಳಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನು ಇಟ್ಕೋತಾ ಇದ್ದೆ ಮತ್ತು ಅದನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡು ಅದನ್ನು ಲೆಕ್ಕ ಹಾಕಿ ಹಾಕ್ತಾಯಿದ್ದಿದ್ದು ಮತ್ತು ನಂಗೆ ಬೇರೆ ಊರುಗಳಿಗೋದಾಗ ದೇವಸ್ಥಾನಗಳನ್ನು ನೋಡಬೇಕು ಅನ್ನೋ ಆಸೆಗಳು ತುಂಬ ಇರ್ತಿತ್ತು ಅದನ್ನೆಲ್ಲಾ ಹುಡುಕ್ಕೊಂಡು ಹೋಗಿ ನೋಡ್ತಾ ಅಲ್ಲಿ ಕೆತ್ತನೆಗಳು ಎಷ್ಟು ಚೆನ್ನಾಗಿ ಕೆತ್ತನೆಗಳು ನಡಿತಾಯಿತ್ತು ಆ ಕೆತ್ತನೆಗಳ್ನೆಲ್ಲ ನಾವು ನೋಡ್ತಾಯಿದ್ವಿ ಬಹಳ ವ ಆನಂದವಾಗಿ ಅಂದಿಂದು ಜೀವನ ಬಹಳ ಚೆನ್ನಾಗಿರ್ತಿತ್ತು ಹಾಗೇ ಬಹಳ ಚೆನ್ನಾಗಿರ್ತಿತ್ತು ಮತ್ತು ಅಡುಗೆ ಮಾಡ್ತತಕ್ಕಂಥದ್ದು ಬಹಳ ಚೆನ್ನಾಗಿ ಅಡುಗೆ ಮಾಡಿ ಎಲ್ಲಾರಿಗು ಉಣ ಬಡಿಸಬೇಕು ಅನ್ನೋವಂಥದ್ದು ಅದನ್ನೆಲ್ಲ ನಾವು ತುಂಬ ಚೆನ್ನಾಗಿ ಮಾಡ್ತಲೇ ಇದ್ವಿ ಹಾಗೆ ಮತ್ತು ಭರತನಾಟ್ಯ ತುಂಬ ನಾನು ಒಂದು ಹದಿನೇಳು ಹದಿನೆಂಟು ವಯಸ್ಸಿಗೆ ಬಂದಾಗ ಭರತನಾಟ್ಯ ಅನ್ನೋದು ನಮ್ಗೆ ಅಷ್ಟಾಗಿ ಆವತ್ತಿನ ದಿನಗಳಲ್ಲಿ ತಿಳಿದಿರ್ಲಿಲ್ಲ ಅಂದರೆ ನಂಗೆ ಡ್ಯಾನ್ಸ್ ಮಾಡಬೇಕು ಅನ್ನೋ ಆಸೆ ಇತ್ತು ಆದರೆ ಹೇಗೆ ಕಲಿಬೇಕು ಯಾರ ಹತ್ರ ಹೋಗಿ ಕಲಿಬೇಕು ಇದೆಲ್ಲ ನಮಗೆ ಗೊತ್ತೇ ಆಗ್ತಿರಲಿಲ್ಲ ಆ ಭರತನಾಟ್ಯ ಮಾಡೋದು ಬಹಳ ಇಷ್ಟ ಆಗ್ತಿತ್ತು ಅಲ್ಲಿ ನಮ್ಮೂರಿಗೆ ಪಕ್ಕದ ಊರಿಂದ ಒಬ್ಬರು ಟೀಚರ್ ಬಂದು ಬಾಡಿಗೆ ಮನೆಯಲ್ಲಿದ್ರು ಅವರು ಭರತನಾಟ್ಯ ಹೇಳಿಕೊಡ್ತಾರೆ ಅಂತ ಗೊತ್ತಾದಮೇಲೆ ನಾನು ನನ್ನ ಸ್ನೇಹಿತೆಯರು ಎಲ್ಲರೂ ಸೇರಿಕೊಂಡು ಒಂದು ಹತ್ತು ಹದಿನೈದು ಜನ ಒಂದು ಗುಂಪು ಮಾಡಿಕೊಂಡು ಅವ್ರ ಹತ್ರ ಹೋಗಿ ಕಲಿತಾಯಿದ್ವಿ ಕಲಿ ಕ ಚೆನ್ನ ತುಂಬ ಚೆನ್ನಾಗಿ ಬೆಳಗ್ಗೆ ಸಂಜೆ ಹೇಳಿಕೊಡ್ತಾಯಿದ್ರು ಅವರು ಆಗ ಅದನ್ನು ಅದನ್ನು ಕಲಿತು ನಾವು ಒಂದು ವರ್ಷ ಎರಡು ವರ್ಷ ಕಲಿತು ಆಮೇಲೆ ಅದನ್ನು ಪ್ರದರ್ಶನ ಮಾಡಬೇಕು ಅಂತ ಆಸೆ ಆಗೋದು ಆ ಭರತನಾಟ್ಯದ ಡ್ರೆಸ್ಸುಗಳು ಆ ಆಭರಣಗಳು ಕಿವೀದು ಕತ್ತಿಂದು ಮತ್ತು ಕಾಲುಗೆಜ್ಜೆ ಭರತನಾಟ್ಯದಲ್ ಬಹಳ ಮುಖ್ಯವಾದದ್ದು ಕಾಲುಗೆಜ್ಜೆ ಬಹಳ ಚೆನ್ನಾಗಿರ್ತಿ ಚೆನ್ನಾಗಿತ್ತು ಅದು ಅದನ್ನೆಲ್ಲ ಹಾಕ್ಕೊಂಡು ಒಂದಿನ ಪ್ರದರ್ಶನ ಮಾಡಬೇಕು ಅಂತ ಶಾಲೆಗಳಲ್ಲಿ ನಾಟಕ ಆಡಿಸ್ದಾಗ ನಾವು ಬ ಸ್ಕೂಲ್ ಡೇ ಅಂತ ಮಾಡ್ತಾರೆ ನೋಡಿ ಅಂಥ ಸಮಯದಲ್ಲಿ ನಾವದನ್ನು ಹಾಕ್ಕೊಂಡು ನಾವಲ್ಲಿ ಅಲ್ಲೊಂದು ಪ್ರದರ್ಶನವನ್ನು ಕೊಟ್ಟಿದ್ವಿ ಬಹಳ ಚೆನ್ನಾಗಿತ್ತು ಬಂದಂಥ ಅತಿಥಿಗಳೆಲ್ಲರೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ಅದನ್ನು ಹೊಗಳಿದ್ರು ನಮ್ಮ ನಮ್ಮ ಪ್ರತಿಭೆ ಕೌಶಲ್ಯ ಪ್ರತಿಭೆ ನಮ್ಮಲ್ಲಿ ಇದ್ರೂ ಅದನ್ನು ವ್ಯಕ್ತಪಡಿಸ್ಕೊಳ್ಳೋಕೆ ಕೆಲವೊಂದು ಜಾಗಗಳು ನಮಗೆ ಸಿಗೋದಿಲ್ಲ ಆದರೆ ಬಹಳ ಹಿಂದಿನಿಂದಲೂ ನಮ್ಮ ತಂದೆ ತಾಯಿ ಆ ಪ್ರೋತ್ಸಾಹಗಳನ್ನು ಕೊಡ್ತಲೇ ಬಂದರು ಹಾಗಾಗಿ ಅದಾದ ನಂತರ ಕಾಲೇಜಿಗೆ ಸೇರಿಕೊಂಡ್ವಿ ಕಾಲೇಜ್ ಅನ್ನೋದು ನಮ್ಮ ಊರಲ್ಲಿ ಇರಲಿಲ್ಲ ಆವಾಗ ಹಳ್ಳಿ ಆಗಿರೋದರಿಂದ ಅಕ್ಕಪಕ್ಕದ ಊರಿಗೆ ಹೋಗಿ ಕಾಲೇ ಶಾ ಪಿ ಯು ಸಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕಲಿಬೇಕಾಗಿರ್ತಿತ್ತು ಅದು ಅಲ್ಲಿಗೆ ಹೋದಾಗಂತೂ ನನಗೆ ಇನ್ನೂ ತುಂಬ ಚೆನ್ನಾಗಿ ನನ್ನ ನನ್ನಲ್ಲಿರ್ತಕ್ಕಂಥ ಪ್ರತಿಭೆ ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಭಾಳಷ್ಟು ಅವಕಾಶಗಳು ಸಿಕ್ತು ಕಥೆ ಬರೆಯೋದು ಕವನ ಬರೆಯೋದು ಚಿಕ್ಕ ಚಿಕ್ಕ ನಾಟ್ಕಗಳನ್ನು ಬರೆಯೋದು ಬರಿತಕ್ಕಂಥದ್ದು ಮತ್ತು ಅದನ್ನು ಕಾಲೇಜಿನ ಆ್ಯನ್ವಲ್ ಡೇ ಅಂತ ಬಂದಾಗ ಅಥ್ವಾ ವೆಲ್ಕಮ್ ಡೇ ಅಂತ ಬಂದಾಗ ಅದನ್ನೆಲ್ಲ ಬೇರೆಯವರಿಂದ ಸ್ಟೂಡೆಂಟ್ಸುಗಳ್ನೆಲ್ಲ ನನ್ನ ಫ್ರೆಂಡ್ಸುಗಳನ್ನೆಲ್ಲ ಸೇರಿಸ್ಕೊಂಡು ಅವ್ರ ಜೊತೆಲೇ ನಾಟಕ ಮಾಡ್ತಕ್ಕಂಥದ್ದು ಮತ್ತು ಅದನ್ನೆಲ್ಲ ಮಾಡ್ತಾಯಿದ್ದೆ ಅದ್ರಲ್ಲಿ ಕೆಲವೊಂದು ಬಹುಮಾನಗಳು ಬಂದಿದೆ ಅದನ್ನು ನೋಡಿಬಿಟ್ಟು ನಮ್ಮ ಶಾಲೆ ಪ್ರಾಂಶುಪಾಲರು ಏನು ಮಾಡಿದ್ರು ಬೇರೆ ಊರುಗಳಿಗೆ ಹೋಗಿ ನೀವು ಪ್ರದರ್ಶನವನ್ನು ಕೊಡಿ ಅಲ್ಲಿ ತುಂಬ ಚೆನ್ನಾಗಿ ನಿಮಗೆ ಅವಕಾಶಗಳು ಸಿಗುತ್ತೆ ಕೇವಲ ಎಲೆಮರೆಕಾಯಿ ಅಂತೆ ಕೆಲವೊಂದು ಸಣ್ಣ ಪುಟ್ಟ ಕ್ ಕ್ ಇದನ್ನೇ ಮಾಡ್ಕೊಂಡಿರಬೇಡಿ ನೀವು ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟರು ಆವಾಗ ನಾವೇನು ಮಾಡಿದ್ವಿ ಬೇರೆ ಊರಿಗೆ ಹೋದ್ವಿ ಬೇರೆ ಊರಲ್ಲಿ ನಾಟಕಗಳ್ನ ಹೇಳ್ಕೊಡ್ತಕ್ಕಂಥ ಮೇಷ್ಟ್ರುಗಳನ್ನು ಸಂಪರ್ಕ ಮಾಡಿ ಅಲ್ಲಿಂದ ಕಲಿತು ತುಂಬ ಚೆನ್ನಾಗಿ ನಾಟಕಗಳಲ್ಲಿ ಮುಂದೆ ಬಂದ್ವಿ ಹಲವಾರು ಪ್ರಶಸ್ ಪ್ರಶಸ್ತಿಗಳು ಅನ್ನೋದಕ್ಕಿಂತ ಸಣ್ಣ ಪುಟ್ಟ ಬಹುಮಾನಗಳು ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಮತ್ತು ಸಮಾಧಾನಕರ ಬಹುಮಾನ ಇಂಥ ಬಹುಮಾನಗಳು ನಮ್ಗೆ ತುಂಬಾ ಸಿಗ್ತಿತ್ತು ಆವಾಗ ಅದಾದ ನಂತರ ಹ ಅಷ್ಟೆಲ್ಲ ಆದಮೇಲೆ ನಾವು ಪಿ ಯು ಸಿ ಆದಮೇಲೆ ಡಿಗ್ರಿಗೆ ಸೇರಿಕೊಂಡ್ವಿ ಡಿಗ್ರಿ ಅನ್ನೋದು ಒಂದು ತಾಲೂಕು ಕೇಂದ್ರಕ್ಕೆ ಹೋಗಬೇಕಾಗಿತ್ತು ನಾವು ಆವಾಗ ಅಲ್ಲಿಗೆ ಹೋದ್ವಿ ಅಲ್ಲಿ ಹೋದ್ಮೇಲಂತೂ ನಮಗೆ ಎಷ್ಟು ಜನಗಳ ಪರಿಚಯ ಆದರು ಅಂದರೆ ನಾವು ಕೆಲವೊಂದು ನಾಟಕ ಕಥೆ ಪುಸ್ತಕ ಮತ್ತು ಪೇಪರ್ ಕಟ್ಟಿಂಗ್ ಮಾಡೋದು ಇದು ಇಷ್ಟರಲ್ಲೇ ನಾವು ಸೀಮಿತವಾಗಿದ್ದೋ ಅಲ್ಲಿಗೆ ಹೋದಮೇಲೆ ಎಷ್ಟು ಜನಗಳು ಎಷ್ಟು ಎಷ್ಟು ವಿಧ ವಿಧವಾಗಿ ಪ್ರತಿಭೆಗಳ್ನ ಇವೆ ಅಲ್ಲಿ ಅನ್ನೋದು ನಮಗೆ ಗೊತ್ತಾಯಿತು ಅಂಥ ಪ್ರತಿಭೆಗಳನ್ನೆಲ್ಲ ಈಗ ಹುಡ್ಕೊಂಡು ನಾವು ಹೋಗಿ ಅವರನ್ನೆಲ್ಲ ಮಾತಾಡಿಸಿ ಅಂಥ ಜನಗಳನ್ನೆಲ್ಲ ಮಾತಾಡಿಸಿ ಅವ್ರು ಏನೇನು ಕಲಿತ್ರು ಅವ್ರಿಗೆ ಹೇಗೆ ಆಸಕ್ತಿ ಬಂತು ಅವರಿಗೆ ಇದರಿಂದ ಏನೇನು ಉಪಯೋಗ ಪಡೀತಾಯಿದ್ದಾರೆ ಇದನ್ನೆಲ್ಲ ನಾನು ಬಹಳ ಚೆನ್ನಾಗಿ ಕೇಳಿ ತಿಳ್ಕೊಳ್ತಾಯಿದ್ದೆ ಅದರಿಂದ ನಂಗೆ ನನ್ನ ಜ್ಞಾನ ಹೆಚ್ತಾಯಿತ್ತು ಅಂತಲೇ ನಾ ಹೇಳ್ಬೋದು ಆದರೆ ಪ್ರತಿದಿನ ಪುತ್ತ ಪೇಪರ್ ಓದೋದನ್ನು ನಾನು ಯಾವತ್ತೂ ಬಿಡ್ತಾಯಿರಲಿಲ್ಲ ಪ್ರತಿದಿನ ಪೇಪರ್ ಓದ್ತಾಯಿದ್ದೆ ಮತ್ತು ಕಥೆ ಪುಸ್ತಕಗಳು ಹಿಂದೆ ತರಾಸು ದ ರಾ ಬೇಂದ್ರೆ ಇವ್ರ ಪುಸ್ತಕಗಳ್ನ ಓದ್ತಿದ್ದೆ ಅದ್ರ ಜೊತೆಗೆ ಅನಸೂಯ ತ್ರಿವೇಣಿ ಎಮ್ ಕೆ ಇಂದಿರಾ ಇಂಥವ್ರೆಲ್ಲ ಕಥೆ ಕಾದಂಬರಿಗಳನ್ನು ಬರಿತಾಯಿದ್ದರು ಕಾದಂಬರಿಗಳನ್ನು ಓದೋದು ಅಂದರೆ ಅಂತೂ ಬಹಳಾ ಪ್ರೀತಿ ನನಗೆ ನಿದ್ದೆ ಮಾಡದೆ ರಾತ್ರಿ ಹೊತ್ತು ಕೂತ್ಕೊಂಡು ಇಡೀ ದಿನ ಒಂದೇ ಒಂದು ಕಾದಂಬರಿನ ಪೂರ್ತಿ ಓದಬೇಕು ಓದಲೇಬೇಕು ಅನ್ನೋ ಹಠದಲ್ಲಿ ಓದೋದು ಒಂದು ಪ್ರೀತಿ ಅಂದರೆ ಅದು ಒಂಥರ ಹುಚ್ಚು ಅಂತಲೇ ಹೇಳ್ಬೋದು ಆವಾಗ ಆ ಥರ ಪ್ರತಿದಿನ ಒನ್ನೊಂದು ಕಾದಂಬರಿಯನ್ ತಂದು ಓದೋದು ನಂಗೆ ಬಹಳ ಇಷ್ಟ ಆಗ್ತಿತ್ತು ಹೆಚ್ಚು ಕಮ್ಮಿ ಹೇಳಬೇಕಂದ್ರು ಐದುನೂರು ಆರುನೂರು ಕಾದಂಬರಿಗಳನ್ನೇ ನಾನು ಓದಿರ್ಬೋದು ಓದು ಹಾಗೆ ಓದೋದು ಬಹಳ ವಿಶೇಷವಾದ ಆಸಕ್ತಿ ಅದರಲ್ಲಿ ನನಗಂತೂ ನಾವು ಹಾಗೆ ಓದಿದಾಗ ಅದ್ರಲ್ಲಿ ಬರ್ತಕ್ಕಂಥ ಪಾತ್ರಗಳ ಬಗ್ಗೆ ಮತ್ತು ಅಲ್ಲಿಯ ಅಲ್ಲಿಯ ಪರಿಸರದ ಬಗ್ಗೆ ಎಷ್ಟು ಚೆನ್ನಾಗಿ ಲೇಖಕರು ಬರಿತಾಯಿದ್ದರು ಅಂದರೆ ಮತ್ತು ಅಲ್ಲಿಯ ಕಲ್ಚರ್ರು ಒಂದು ಒಂದು ಕಾದಂಬರಿಯಿಂದ ಇನ್ನೊಂದು ಕಾದಂಬರಿ ಕಥೆ ಬೇರೆ ಬೇರೆ ಇದ್ರೂ ಅದನ್ನು ಅದನ್ನು ಓದಿದಾಗ ನಾವೇ ಅದರಲ್ಲಿ ಇದೀವೇನೋ ಅನ್ನುವಷ್ಟು ತಿಳುವಳಿಕೆ ನಮಗೆ ಬರ್ತಾಯಿತ್ತು ಮತ್ತು ಒಳ್ಳೆಯದು ಕೆಟ್ಟದ್ದು ಕೆಲವೊಂದು ವಯಸ್ಸುಗಳಲ್ಲಿ ಒಳ್ಳೆಯದಂದ್ರೇನು ಕೆಟ್ಟದ್ದಂದ್ರೇನು ಅಂತ ಗೊತ್ತೇ ಆಗ್ತಿರಲಿಲ್ಲ ಆದರೆ ಅದನ್ನೆಲ್ಲಾ ಅದರಿಂದ ಕಾದಂಬರಿಗಳಲ್ಲಿ ಓದಿದಾಗ ಚೆನ್ನಾಗಿ ತಿಳುವಳಿಕೆ ಆಯಿತು ಅದ್ರಲ್ಲಿ ಯಾಕಂದ್ರೆ ಸಾಮಾಜಿಕ ಕಾದಂಬರಿಗಳು ಬಹಳ ಚೆನ್ನಾಗಿರ್ತಿತ್ತು ಸಾಮಾ ನಮ್ಮ ಸುತ್ತಮುತ್ತ ನಡೆಯುವಂಥ ಕಥೆಗಳು ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಡೆಯುವಂಥ ಕಥೆಗಳು ಪಕ್ಕದ ಊರಲ್ಲಿ ನಡೆಯುವಂಥ ಕಥೆಗಳು ಎಲ್ಲವೂ ಇಲ್ಲೇ ಎಲ್ಲೋ ಆಗ್ತಾ ಇದೇ ಏನೋ ಇದು ಅನ್ನುವಷ್ಟು ವ ಸ ಖುಷಿ ಕೊಡ್ತಾಯಿತ್ತು ಇದು ನಮ್ಗೆ ಗೊತ್ತಿರೋದೇ ಏನೋ ಅನ್ನುವಷ್ಟು ಮತ್ತು ಕೆಲವಕ್ಕೆ ಕೆಲವೊಂದು ವಿಚಾರಗಳು ನಮ್ಗೆ ಗೊತ್ತಿಲ್ಲಾ ಅಂದರೆ ಅದು ಆ ಕಾದಂಬರಿಗಳನ್ನು ನಾವು ಓದೋದರಿಂದ ಅದನ್ನು ನಾವು ತಿಳ್ಕೊಬೋದಾಗಿತ್ತು ಬಹಳ ಚ ವಿಶೇಷವಾದ ವಾಗಿರ್ತಿತ್ತು ಆದರೆ ಇವತ್ತಿನ ಮಕ್ಕಳಲ್ಲಿ ಕಥೆ ಪುಸ್ತಕ ಓದೋದೆಲ್ಲ ಏನಿಲ್ಲ ಕಾಮಿಕ್ಸ್ ಓದ್ತಾರೆ ಟಿವಿ ನೋಡ್ತಾರೆ ಮೊಬೈಲ್ ನೋಡ್ತಾರೆ ಖಂಡಿತ ಇದು ತಪ್ಪು ಅಂತ ನಾನು ಹೇಳೋದು ಒಳ್ಳೆಯದೇಷ್ಟಿದೆಯೋ ಕೆಟ್ಟದ್ದು ಸಹ ಇದರಲ್ಲಿ ಹಾಗೆ ಇದೇ ಅಂತಲೇ ನಾನು ಇವತ್ತಿನ ತನ್ಕ ಭಾವಿಸಿದ್ದೀನಿ